ಇದು ಕೌಂಸ್ಲರ್ ಮಾತೆ ಮಾತಾಡೋದಾ ನಮಸ್ತೆ ನಾನು ಕಾಲೇಜಿನ ಸ್ಟೂಡೆಂಟ್ ಮಾತಾಡೋದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವರು ಫೆಸಿಲಿಟೀಸ್ ಇಲ್ಲ ಅದರಲ್ಲಿ ಇಂಪ್ರೂಮೆಂಟ್ಸ್ ಆಗಬೇಕಿತ್ತು ಹಾಗಾಗಿ ನಿಮ್ಮ ಹತ್ರ ನಾವು ಇನ್ಫಾಮ್ ಮಾಡ್ಬೋದಾ ನಮ್ಮದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರ್ತದೆ ನಮ್ಮ ಬಿಲ್ಡಿಂಗಲ್ಲಿ ಕರೆಕ್ಟಾಗಿ ವಾಟರ್ ಫೆಸಿಲಿಟಿ ಇಲ್ಲ ಅಂದರೆ ಪ್ಯೂರಿಫೈಯರ್ ಇದೆ ಅದರಲ್ಲಿ ಕೆಲವೊಂದು ಸಲ ನೀರು ಬರ್ತದೆ ಹಾಟ್ ವಾಟರ್ ಬರೋದಿಲ್ಲ ಕೆಲವೊಮ್ಮೆ ಕೋಲ್ಡ್ ವಾಟರ್ ಸಹ ಬರೋದಿಲ್ಲ ಅದು ಕರೆಕ್ಟ್ ಆಗಬೇಕಾಗಿದೆ ಅದರ ಅಲ್ಲದೆ ಅದ್ರ ಜೊತೆಗೆ ಕ್ಲಾಸಲ್ಲಿ ಕೆಲವೊಂದು ಫ್ಯಾನ್ ಫೆಸಿಲಿಟೀಸ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಎಸ್ಪೆಶಲಿ ಹಾಲಲ್ಲಿ ನಮಗೆ ಪ್ರಾಜೆಕ್ಟರ್ ಕ ಇಲ್ಲ ಹೊರಗಡೆಯಿಂದ ಇದು ಎಕ್ಸ್ಟರ್ನಲ್ ಪ್ರಾಜೆಕ್ಟರ್ ತಂದು ಫಿಟ್ ಮಾಡಿ ಕ್ಲಾಸ್ ಕೇಳಬೇಕಾಗ್ತದೆ ಇದರಿಂದ ಕೆಲವೊಮ್ಮೆ ಟೈಮ್ ವೇಸ್ಟ್ ಆಗ್ತಾ ಉಂಟು ಹಾಗಾಗಿ ಇದೆಲ್ಲ ಇಂಪ್ರೂಮೆಂಟ್ಸ್ ಮಾಡಲಿಕ್ಕೆ ಯಾವಾಗ ಆಗ್ಬೋದು ಅಂತ ಹೇಳಿ ಅಂದರೆ ನಮಗಿಲ್ಲಿ ಪವರ್ ಕಟ್ ಇರುವಾಗ ಮ್ಯಾಮು ಪವರ್ ಕಟ್ ಇರುವ ಹೊತ್ತು ನಮಗೆ ನೀರು ಬರೋದಿಲ್ಲ ಬಿಲ್ಡಿಂಗಲ್ಲೆ ನೀರು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗ್ತದೆ ಓಕೆ ಸರಿ ಮ್ಯಾಮ್ ತ್ಯಾಂಕ್ ಯು